ನಮ್ಮ ಫ್ರೆಂಡ ಏನಂತಂದ್ರೆ ಯಾವಾಗ ಭಿ ನಾವು ಕ್ರಿಸ್ಮಸ್ಕ್ ಏನಾದ್ರು ಆಫ್ಲೈನ್ದಾಗ ತೊಕೊತ್ತಿದ್ದೆವು ಏನಂದ್ರೆ ಬಹಳ ಮಂದಿ ಹೇಳದ್ರು ಏನಂದ್ರೆ ಆನ್ಲೈನ್ ಒಂದು ಸರಿ ತರ್ಸಿ ನೋಡು ತರ್ಸಿ ನೋಡು ತರ್ಸಿ ನೋಡು ಅಂತ ಹೇಳಿ ಆನ್ಲೈನ್ ಹೇಳಿದ್ರು ಹೇಳಿದ ಸಲ್ಲೇಕ ಏನಂತಂದ್ರೆ ನಾ ಭಿ ಏನಂದ್ರೆ ಒಂದು ಸರಿ ಟ್ರೈ ಮಾಡಾರ ಅಂತೇಳಿ ನೋಡಿದ ಮಾಡಿದ ಎಲ್ಲಾ ಆನ್ಲೈನ್ ಎಲ್ಲ ಚೆಕ್ ಮಾಡಿಕೋತ ಬಂದ ಮಾಡಿದ ನೋಡಿದ ಎಲ್ಲ ಅಂಗಿ ನಾವು ಚಾಯ್ಸ್ ಮಾಡಿದ ಹಾಗಾಗಿ ಚೊಯ್ಸ್ ಆಯ್ತು ಅಂಗಿ ಆ ರೇಟ ಹಝಾರ್ ರೂಪಾಯಿ ಹಂಗೆ ಇತ್ತು ಚಾಯ್ಸ್ ಆಯಿತು ಪಸಂದ್ ಆಯಿತು ನಮ್ಗೆ ಮತ್ತೆ ಕಲರ್ ಭಿ ಎಲ್ಲ ಪಸಂದ್ ಆಯ್ತು ಮುಟ್ಟಿ ಆಯಿತು ಏನಂದ್ರೆ ನಾವು ನೋಡಾರ ಒಂದು ಸರಿ ಏನಂದ್ರೆ ಯಾವಾಗ ಭಿ ಆಫ್ಲೈನ್ ತೊಗೊತಿದೆವು ಹಂಗಾಗಿ ಏನಂದ್ರೆ ಈ ಸರಿ ಒಂದು ಸರಿ ಆ ಬೇರೆಯವ್ರೆ ನಮ್ಮ ದೋಸ್ತರೆ ಆಯ್ತು ತೊಗೋ ಬೆಟಾ ತೊಗೋ ಚೆಂದಿರ್ತದೆ ಆನ್ಲೈನ್ದಾಗ ಭಿ ಏನಾದ್ರು ಒಂದು ಸರಿ ತರ್ಸಿ ನೋಡ್ಗೆನೆ ಬಿಟ್ಟಾ ನಾವು ಭಿ ತರ್ಸ್ತೇವೆ ನೀ ಭಿ ಒನ್ ಸರಿ ತರ್ಸಿ ನೋಡು ಹೆಂಗಿರ್ತದೆ ಒನ್ ಸರಿ ಎಕ್ಸ್ಪೀರಿಯೆನ್ಸು ನೋಡಂತ ಹೇಳಿ ಅವ್ರು ಅಂದರು ನಾ ಭಿ ಏನಂದ್ರೆ ಆಯ್ತುಗೆ ಬೆಟಾ ಇದೊಂದು ಸರಿ ತರ್ಸರಿ ನೋಡಾರ ಅಂತ ಹೇಳಿ ನಾ ಭಿ ಅನ್ಕೊಂಡು ಅನ್ಕೊಂಡು ಏನಂದ್ರೆ ನಾ ಭಿ ಆನ್ಲೈನ್ ಎಲ್ಲ ಚೆಕ್ ಮಾಡ್ದೆ ಚೆಕ್ ಮಾಡಿ ಮೊಟ್ಟಿ ಎಲ್ಲ ಕಲರ್ ಭಿ ಪಸಂದ ಆಯಿತು ರೊಕ್ಕ ಭಿ ಪಸಂದ ಆಯಿತು ಆ ಸೈಝ್ ಭಿ ಎಲ್ಲಾ ಪಸಂದ್ ಆಯಿತು ಮಾಡ್ತು ಏನಾದ್ರು ಮತ್ತು ಆ ಈಗ ಆನ್ಲೈನ್ದಾಗ ನಮ್ಗೆ ಲಾಭ ಏನಂತಂದ್ರೆ ನಾವು ಬೀದರ್ಗ್ ಹೋಗಿ ಏನಂದ್ರೆ ಅಲ್ಲಿ ಶೋಪಿಗೆ ಹೋಗಬೇಕು ಟೈಮ್ ಉಳಿತಾಯ ಆಯಿತು ಮತ್ತೆ ಅಲ್ಲಿ ಒಂದಕ್ಕೆ ದುಖಾನಂದಲ್ಲಿ ಮತ್ತೆ ನಾಲ್ಕೈದು ದುಖಾನು ನೋಡ್ಬೇಕು ಮಟ್ಬೇಕು ನಮ್ಮ ಕೆಲಸದ ಟೈಮ್ ಹಾಳಾಗ್ತಿತ್ತು ಟೈಮ್ ಉಳೀತು ಹಣ ಭಿ ಏನಂದ್ರೆ ಜಾಸ್ತಿ ಹೋಗ್ತಿತ್ತು ಹಣ ಭಿ ಉಳೀತು ಹಂಗಾಗಿ ಏನಂದ್ರೆ ನಾವು ಭಿ ಏನಂದ್ರೆ ಆ ಟೈಮು ಹಣ ಎಲ್ಲ ಸೇವ್ ಮಾಡಾರಿ ಒಂದು ಸರಿ ತರ್ಸಿ ನೋಡೋಣ ಅಂತ ಹೇಳಿ ನಾವೇನು ಮಾಡ್ದೆವು ಅಂದರೆ ನಾನು ಬೇರೆಯವ್ರೆಲ್ಲ ಹೇಳಿದ್ರಪ್ಪಾ ಏ ಯಾವಾಗ ಭಿ ಆಫ್ಲೈನೆ ತರ್ತಿ ನೀ ತರ್ಸು ಅಂತ ಹೇಳಿ ಮೂರು ನಾಲ್ಕು ಮಂದಿ ಎಲ್ಲ ಹೇಳಿದ್ರು ಮಾಡಿದ್ರು ಹಂಗಾಗಿ ಏನಂದ್ರೆ ನಾ ಆಯ್ತು ಸರಿ ನೋಡೋಣ ಅಂತ ಹೇಳಿ ಅಂದು ನಾ ಆನ್ಲೈನು ಆರ್ಡರ್ ಮಾಡಿದೆವು ಮಾಡಿ ಏನಂದ್ರೆ ಬಂತು ಆ ಅಂಗಿ ಆ ಕಲರ್ ಚೆನ್ನಾಗಿತ್ತು ಗುಂಡಿ ಚೆನ್ನಾಗಿ ಗುಂಡಿಗಳೆಲ್ಲ ಚೆನ್ನಾಗಿತ್ತು ಆಮೇಲೆ ಹೊಲ್ದಿದ್ ಭಿ ಎಲ್ಲ ಚೆನ್ನಾಗಿತ್ತು ಪ ಪ್ಯಾಕ್ ಮಾಡಿದ್ರು ಪೂರಾ ಏ ನಾವು ಬೀದರ್ಗ್ ಹೋಗಿ ತರಬೇಕಿತ್ತು ಆ ದುಖಾನ್ಗ್ ಹೋಗಿ ತಂದು ಮೊಟ್ಟಿ ನೋಡಬೇಕು ಆದ್ರೆ ಇಲ್ಲಿ ಜಸ್ಟ್ ನಾವು ಕೂತಲ್ಲೇ ಆರ್ಡರ್ ಮಾಡ್ದರ ಮನೀಗೆ ಏನಂದ್ರೆ ನಮ್ಮ ಮನೆ ಹತ್ತಿರನೇ ಬಂದು ಅವ್ರು ಕೊಟ್ಟರು ಡೆಲಿವರಿ ಮಾಡಿದ್ರು ನಾ ಅವರಿಗೆ ರೊಕ್ಕ ಕೊಟ್ಟು ನೋಡಿದೆ ಖುಷಿ ಆದೆ ಆಮೇಲೆ ತೆಗೆದೆವಪ್ಪ ಕ್ಯಾರಿ ಬ್ಯಾಗ್ದಾಗಿಂದ ಅಂಗಿ ಕಲರ್ ಚೆನ್ನಾಗಿತ್ತು ಹೊಲ್ದಿದ್ ಚಂದ ಇತ್ತು ಬಟನ್ಗಳೆಲ್ಲ ಚೆನ್ನಾಗಿತ್ತು ಹಾಕೊಂಡು ನೋಡಿದೆವು ಎಲ್ಲ ಫಸ್ಟ್ ಕ್ಲಾಸ್ ಅನ್ನಿಸ್ತು ಫಸ್ಟ್ ಟೈಮ್ ನಾ ಆರ್ಡರ್ ಮಾಡಿದ ಆರ್ಡರ್ ಕೆಂದರ್ ನಾನು ಸಾಟಿಸ್ಫೈ ಆಗಿದ್ದೀನಿ ಸಂತೋಷ ಆಗಿದೀನಿ ಮತ್ತು ಏನಂದ್ರೆ ಭಾಳ ಮಂದಿ ನಮ್ಮ ದೋಸ್ತರು ನೆಂಟರು ಅವರು ಇವರು ಎಲ್ಲ ಅಂದ್ರು ಹೇಯ್ ಬೆಟಾ ಅಂಗಿ ಎಲ್ಲಿ ತಂದಿದ್ದಿ ಭಾರಿ ಅದ ಕಲರು ಚಂದ ಹೊಲ್ದಾರ ಬೆಸ್ಟ್ ಹೊಲ್ದಾರ ಎಲ್ಲ ತಂದಿದ್ದಿ ಯಾವ ದುಖಾನದಾಗೆ ತಂದಿದ್ದಿ ಏನು ಎತ್ತ ಅಂತೆಲ್ಲ ಹೀಗೆಲ್ಲ ಕೇಳ್ತಾ ಇದ್ದರು ಅದಕ್ಕೆ ನಾ ಅಂದೆ ಏಯ್ ನಾ ಇದು ಬೀದರ್ದಾಗೆ ತೊಗೊಂಡಿದಿಲ್ಲ ಆನ್ಲೈನ್ದಾಗೆ ನಾ ತೊಗೊಂಡಿದದ ಆನ್ಲೈನ್ದಾಗೆ ನಾ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ ಹಂಗಾಗಿ ಅಂದ್ರೆ ಚಂದಿದೆ ಒಳ್ಳೆ ಆನ್ಲೈನ್ನು ಬಟ್ಟೆ ಕಲರ್ ಭಿ ಚಂದಿದೆ ರೊಕ್ಕ ಭಿ ಚಾ ರೊಕ್ಕ ಭಿ ಕಡಿಮೆ ಅದ ನಮ್ಮ ಟೈಮ್ ಭಿ ಸೇವ್ ಆಯಿತು ರೊಕ್ಕ ಭಿ ಖಮ್ ಆಯಿತು ನಮಗೆ ಮನೆ ತನಕ ನಮ್ಗೆ ತಂದುಕೊಟ್ರು ಭಾಳ ಚಂದ ಆಯಿತು ಬಾ ಹಾಗಾಗಿ ಭಾಳ ಆನಂದ ಅನಿಸ್ಯದ ನನಗೆ ಅದಕ್ಕೆ ಬೇರೆ ಬೇರೆ ಎಲ್ಲ ನಮ್ಮ ದೋಸ್ತರು ಭಿ ಎಲ್ಲ ಏಯ್ ನಾ ಭಿ ತಂದ್ಕೊತೇವೆ ಬೆಟಾ ನಾ ಭಿ ನೋಡ್ತೆ ನಾ ಭಿ ಹಾಕ್ಕೋತೀನಿ ನಮಗೆ ಭಿ ಹೇಳು ಮಟ್ಟು ಅಂತ ಹೇಳಿ ಎಲ್ಲ ಅಡ್ರಸ್ಸು ಎಲ್ಲ ಕೇಳಿದ್ರು ನಾ ಅದಕ್ಕೆ ಅವರಿಗೆ ಏನಂದೆ ಅಂದ್ರೆ ಇದು ಆನ್ಲೈನ್ದಾಗ ತರ್ಸಿದೆ ನೋಡಿರಿ ಆನ್ಲೈನ್ದಾಗ ತರಿಸಿದೆವು ಚಂದದ ಎಲ್ಲ ನೋಡಿದಿನಿ ಆರು ತಿಂಗಳು ಒಂದು ವರ್ಷ ಎಲ್ಲ ಏನಂದ್ರೆ ಚೆನ್ನಾಗಿ ಯೂಸ್ ಮಾಡಿದೆವು ಮಟ್ಟಿದೆವು ಫಸ್ಟ್ ಕ್ಲಾಸ್ ಅದ ಯಾವ್ದು ಭಿ ರೀತಿ ಹೊಲ್ದಿದ್ ಆಗಲಿ ಗುಂಡಿ ಆಗಲಿ ಏನ್ ಭಿ ಕಲರ್ ಆಗಲಿ ಏನು ಭಿ ಹೋಗಿಲ್ಲ ಎಲ್ಲ ಚಂದ ಅದ ಪಸಂದ ಆಗ್ಯಾದ ನಮಗೆ ಹಂಗಾಗಿ ಏನಂದ್ರೆ ನೀವು ತರಿಸ್ರಿ ತರಿಸಿದ್ರೆ ಚಂದಿರ್ತದೆ ಒಂದು ಎರಡು ವರ್ಷ ತನಕ ಏನು ಭಿ ಆಗಿಲ್ಲ ತೊಂದರೆ ಆಗಿಲ್ಲ ಫಸ್ಟ್ ಕ್ಲಾಸ್ ಆರಾಮ ನಾನು ಯೂಸ್ ಮಾಡಿದ್ದೀನಿ ಆನ್ಲೈನ್ ಶಾಪಿಂಗ್ ಮಾಡೀನಿ ಸಲ್ಲೇಕ ನಮಗೆ ಏನಂದ್ರೆ ಸಾಟಿಸ್ಫೈ ಆಗ್ಯಾದ ನೋ ಪ್ರೊಬ್ಲಮ್ಮು ಸಂತೋಷ ಆಗ್ಯಾದ ಹಾಗಾಗಿ ಅದು ನಾನು ತರ್ಸಿದ್ದೀನಿ ನೀವೂ ಸಹ ತರಿಸ್ರಿ ನೋಡಿರಿ ನೀವು ಭಿ ಹಾಕ್ಕೊಂಡು ಒಂದು ಸರಿ ಎಂಜಾಯ್ ಮಾಡಿರಿ ಗೊತ್ತಾಗ್ತದ ಫಸ್ಟ್ ಕ್ಲಾಸು ನಾ ಅಂತು ಸಂತೋಷ ಅದೀನಿ ಹ್ಯಾಪಿ ನೋ ಪ್ರೋಬ್ಲಮ್